ಈವಾಗ ಅಂದರೆ ನಮ್ಮೂರ ಪಕ್ಕ ಸ್ವಲ್ಪ ರೋ ರಸ್ತೆಗಳು ರಸ್ತೆ ಸರಿ ಇರಲಿಲ್ಲ ಅಂದರೆ ಅಂದರೆ ಮೇಲಿನ ಅಧಿಕಾರಿಗಳು ಬಂದಿದ್ದರು ಭೇಟಿ ನೀಡಿದರು ನಮ್ಮ ನಾವಿರೋ ಪ್ರದೇಶಕ್ಕೆ ಆವಾಗ ಅವರು ಪಾಪ ರಸ್ತೆ ನೋಡಿ ಹಾ ತುಂಬ ಹೇಳಿದ್ರು ಈ ಕಡೆ ಈ ಈ ಕಡೆಯೆಲ್ಲ ರಸ್ತೆಗಳು ಇದಾಗಿಲ್ಲ ಸರಿ ಸರಿ ಇಲ್ಲ ಅಂತ ಪಾಪ ಆವಾಗ ತುಂಬ ಹಿಂಸೆ ಆಗಿರತ್ತೆ ಅಂದರೆ ಆಗ ಅಲ್ಲಿರೋ ಪ್ರದೇಶದಲ್ಲಿ ಅನುಭವಿಸ್ತಿರುವ ಜನರ ನೋವು ಅವರಿಗೆ ಏನು ಅಂತ ಗೊತ್ತಾಗಿರುತ್ತೆ ಪಾಪ ಅದೊಂದು ನೋವು ಆಮೇಲೆ ನಮ್ಮೂರಿನ ಅಕ್ಕಪಕ್ಕದಲ್ಲಿ ನೀರಿನ ವ್ಯವಸ್ಥೆ ಸ್ವಲ್ಪ ಸರಿ ಇರಲಿಲ್ಲ ಆಹಾರದ ವ್ಯವಸ್ಥೆ ಅಂದರೆ ಆಹಾರ ವ್ಯವಸ್ಥೆ ಪರವಾಗಿಲ್ಲ ನೀರಿನ ವ್ಯವಸ್ಥೆ ಸ್ವಲ್ಪ ಅದೇದೋ ಇದಾಗಿತ್ತು ಅವರು ಬಂದಾಗ ಸಮಸ್ಯೆಗಳನ್ನೆಲ್ಲ ಹೇಳಿಕೊಂಡ್ವಿ ಅವ್ರಿಗೂ ಪಾಪ ಹಿಂಸೆ ಆಯಿತು ಇದೆಲ್ಲ ನೋಡಿ ಅದನ್ನು ಎದ್ರಿಸು ಎದುರಿಸಿದ್ದಾರೆ ಅದಾದ ಮೇಲೆ ಅವರು ಭೇಟಿ ನೀಡಿ ಇದು ಇದನ್ನೆಲ್ಲ ನೋಡಿ ಮಾತಾಡಿ ಜನರಿಗೆ ಅಲ್ಲಿ ನಮ್ಮ ಅಂದರೆ ಪಕ್ಕದೂರಲ್ಲಿ ಇದ್ದ ಗ್ರಾಮ ಗ್ರಾಮಸ್ಥರಿಗೆ ಹೇಳಿ ಹೀಗೆಲ್ಲ ಹೀಗೆ ಮಾಡಬೇಕು ಬೇ ಹೂ ಬೇ ಈ ಥರ ಎಲ್ಲ ರಸ್ತೆಯೆಲ್ಲ ನೀಟಾಗಿ ಮಾಡಬೇಕು ಮತ್ತು ನೀರಿನ ವ್ಯವಸ್ಥೆಯೆಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು ಈ ಥರ ಎಲ್ಲ ತಿಳಿಸಿದರು ಅವ್ರಿಗೂ ತುಂಬ ಹಿಂಸೆ ಆಯಿತು ಯಾಕೆಂದರೆ ಅವರು ಪಾಪ ಇಲ್ಲಿನ ಜನ ಜನದ ಕಷ್ಟನ ನೋಡೋಕ್ಕೋಸ್ಕರನೇ ಬಂದಿದ್ದರು ಇಲ್ಲಿ ಜನದ್ದು ರಸ್ತೆಗಳಳದ್ದು ರಸ್ತೆ ನೋಡಿ ಅವರಿಗೆ ಸ್ವಲ್ಪ ಇದು ಇದಾಯಿತು ಆದರೂ ಪಾಪ ಇದ್ದು ಅಲ್ಲಿದ್ದ ಅಲ್ಲಿದ್ದ ವಾತಾವರಣನ ಸ್ವಲ್ಪ ಎದುರಿಸಿದ್ರು ಎದುರಿಸಿದರೆ ಆ ಥರ ಎಲ್ಲ ಮಾತಾಡಿ ಹೇಳಿದರು ಆಮೇಲೆ ಯಾರು ರೋ ರಸ್ತೆ ಸ ಸರಿ ಇಲ್ಲ ಅಂಥೇಳಿ ರಸ್ತೆಗಳ ಬಗ್ಗೆ ಮಾತಾಡಿ ಮಾತಾಡಿದರು ಆಮೇಲೆ ಸ್ ಐದ್ರ ಬಗ್ಗೆ ಎಲ್ಲ ಅಲ್ಲಿದ್ದ ವಾತಾವರಣ ಬಗ್ಗೆ ಆಮೇಲೆ ನೀರಿನ ಬಗ್ಗೆ ಸ್ವಲ್ಪ ಇದಾಗಿತ್ತು ನೀರಿನ ಬಗ್ಗೆ ಎಲ್ಲ ಮಾತಾಡಿದರು ಆಮೇಲೆ ಅಲ್ಲಿನ ವಾತಾವರಣ ಆಗಲಿ ಅಲ್ಲಿದ್ದ ಜನ್ಗಳ ಬಗ್ಗೆ ಆಗಲಿ ಮತ್ತೆ ರೋಡು ರಸ್ತೆಗಳು ಸರಿ ಇರಲಿಲ್ಲ ಅದರ ಬಗ್ಗೆಯೂ ಪಾಪ ಎಲ್ಲ ವ್ಯವಸ್ಥೆ ಮಾಡಿದ್ರು ಆಮೇಲೆ ಪಾಪ ಅವರೂ ಅಲ್ಲಿಗೆ ಬಂದು ಬಂದು ಭೇಟಿ ನೀಡಾದ ಮೇಲೆ ಅಲ್ಲಿ ಉಲ್ಲಿ ಸ್ವಲ್ಪ ನಾವು ಅಂದರೆ ಅಲ್ಲಿರೋ ಜನಗಳು ಸ್ವಲ್ಪ ರೋಷವಾಗಿ ಮಾತಾಡಿದ್ದು ಆಗಲಿ ಓ ನೀವು ಗೆದ್ಬಿಟ್ರಿ ಇಲ್ಲೇನೂ ಮಾಡಲಿಲ್ಲ ಹಂಗೆ ಹೀಗೆ ಅಂತ ಹೇಳಿದ ಹೇಳಿದ ಮೇಲೆ